ಡ್ಯಾನ್ಸ್ ಡ್ಯಾನ್ಸ್ ಅಂದ್ರೆ ನಂಗೆ ಯಾಕೆ ಇಷ್ಟ ಅಂದ್ರೆ ಸಣ್ಣ ಇರೋದನ್ನು ಭಾಳ ಇಷ್ಟ ಅದ ಡ್ಯಾನ್ಸ್ ಅಂದ್ರೆ ಪ್ರಭುದೇವನು ನೋಡಿ ಬಕ್ಕು ಇಷ್ಟ ಡ್ಯಾನ್ಸ್ ಅಂದ್ರೆ ಪ್ರಭುದೇವಂಗೆ ಡ್ಯಾನ್ಸ್ ಹೊಡಿಬೇಕಂತ ನಾವು ಪ್ರಭುದೇವ ಒಪ್ಲೆ ಡ್ಯಾನ್ಸರ್ ಆಗ್ಬೇಕು ಅನ್ನೋವ ಭಾಳ ಸಣ್ಣಗೆ ಇರೋದರಿಂದನು ಖಾಯಶ್ಶು ನಾವು ಸಣ್ಣಗೆ ಇದ್ದಾಗ ಇದಕ್ಕೆ ಹಂಗೆ ನ್ಯಾಷ್ನಲ್ ಇದಕ್ಕೆ ಹಂಗೆ ಗೆದ್ದು ಈಗ ಆಡಂಗೆ ಕೂತಿದ್ದೆವು ನಾನು ನಮ್ಮ ಫ್ರೆಂಡು ನಮ್ಮ ನಮ್ಮ ಪಪ್ಪ ನಮ್ಮ ಮಮ್ಮಿ ಅವರು ಅಷ್ಟೂ ಮಂದಿ ಹೋಗ್ತಿದ್ರು ನಮ್ಮ ಮಮ್ಮಿ ನಮ್ಮ ಪೊಪ್ಪೋರು ಎಲ್ಲ ಆಟ ಆಡ್ತಿದ್ರು ನಾವು ಡ್ಯಾನ್ಸ್ ಮಾಡ್ತಿದ್ದ ಡ್ಯಾನ್ಸ್ ದಿನಾ ಡೈಲಿ ಡ್ಯಾನ್ಸೆ ಮಾಡ್ತಿದ್ದು ನಾನು ನನ್ನ ತೆಲೇಲಿ ಯಾವತ್ತಿಗೂ ಯಾವತ್ತು ಡ್ಯಾನ್ಸೆ ಡ್ಯಾನ್ಸ್ ಡ್ಯಾನ್ಸ್ ಅಂದಿದಿತ್ತು ನಾನು ಡ್ಯಾನ್ಸರ್ ಆಗಬೇಕಂತ ಆಸೆ ಇತ್ತು ಒಂದು ಸರ್ತಿ ನಾನು ನಮ್ಮ ಮಮ್ಮಿ ನಮ್ಮ ಅಕ್ಕ ನಮ್ಮ ಮಮ್ ನಮ್ಮ ತಂಗಿ ನಾವು ಡ್ಯಾನ್ಸ್ ಮಾಡಿದ್ದೇವೆ ನಮ್ಮ ಫ್ರೆಂಡ್ಸ್ ಹೋದ ಸಲ ನಮ್ಮ ಫ್ರೆಂಡ್ಸೆಲ್ಲ ಜೊತೆಯಲ್ಲಿ ಡ್ಯಾನ್ಸ್ ಮಾಡಿದ್ದೀನಿ ಎಲ್ಲರ ಸಂಘನು ಡ್ಯಾನ್ಸ್ ಮಾಡಿದ್ದೀನಿ ಒಂದು ಅದು ಪ್ರಗತಿ ಕಾಂಪ್ಟೇಷನ್ ಇದ್ದಾಗ ಡ್ಯಾನ್ಸ್ ಮಾಡಿದ್ದೀನಿ ಸ್ಕೂಲಲ್ಲಿ ಇದ್ದಾಗ ಡ್ಯಾನ್ಸ್ ಮಾಡಿದ್ದೀನಿ ಚಿಕ್ಕ ವಯಸ್ಸಿನ ಅಂದರೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ ಯಾಕೆ ಇಷ್ಟ ಅಂತಂದ್ರೆ ನನಗೆ ಒಂದು ಒಂದು ಚಿಕ್ಕ ವಯಸ್ನ್ಯಾಗ ನಾವು ಇದ್ದಾಗ ಪ್ರಭುದೇವನ ಊರ್ವಶಿ ಸಾಂಗ್ ನೋಡಿದೆ ಈ ಊರ್ವಶಿ ಸಾಂಗಲ್ಲಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದ ಅವನು

ಎಲ್ಲ ರೀಲ್ಸ ಟಿವಿ ಒತ್ತು ನೋಡಿ ನಾನು ಡ್ಯಾನ್ಸ್ ಕಲಿ ಕಲಿಯಕ್ಕೆ ಬಕ್ಕುಳ್ ಇನ್ನ ಬಿ ಕಾಯ್ಸದು ನನಗೆ ಡ್ಯಾನ್ಸರ್ ಆಗಬೇಕಂತ ತುಂಬ ಬಕ್ಕುಳ್ ಬಕ್ಕುಳ್ ಆಸೆ ಅದ ನನಗೆ ಆಗ್ತೀನಿ ಯಾಕೆ ಆಗ್ತಿ ಯಾಕೆ ಆಗ್ತೀನಿ ಅಂದರೆ ಈಗ ಎಲ್ಲರ್ಗೆ ಡ್ಯಾನ್ಸ್ ಅಂದ್ರೆ ತುಂಬ ಇಷ್ಟ ರೀಲ್ಸಲ್ಲಿ ಡ್ಯಾನ್ಸ್ ಆಗಿ ಫೇಮಸ್ ಆಗಿದ್ದಾರೆ ಮತ್ತು ಮೂವಿಯಲ್ಲಿ ಡ್ಯಾನ್ಸ್ ಆಗಿ ಫೇಮಸ್ ಆಗಿದಾರೆ ಎಲ್ಲರು ಫೇಮಸ್ ಆಗಿದಾರೆಂದು ನಾವು ಇಲ್ಲಿ ಡ್ಯಾನ್ಸರ್ ಆಗಬೇಕಂತ ನಮ್ಮಲ್ಲಿ ಬಕ್ಕುಳ್ ಹಠ ಇದೆ ಚಟ ಇದೆ ಈ ಡ್ಯಾನ್ಸರ್ ಆಗಬೇಗ್ಬೇಕಂತ ನಮ್ಮ ಅಕ್ಕ ಬಿ ಡ್ಯಾನ್ಸರು ನಾನು ಡ್ಯಾನ್ಸರು ನಮ್ಮ ಫ್ರೆಂಡ್ಸ್ಗಳು ಎಲ್ಲರು ಡ್ಯಾನ್ಸರು ನಾನು ಚಿಕ್ಕ ವಯಸ್ನ್ಯಾಗೆ ಇದ್ದಾಗ ನಮ್ಮ ಫ್ರೆಂಡ್ಸ್ಗಳು ಎಲ್ಲರ್ನ ಡ್ಯಾನ್ಸ್ ಕಲಿಸ್ತಿದ್ದೆ ಓರು ನಮ್ಮ ಫ್ರೆಂಡ್ಸು ಪ್ರವೀಣ ಕಿರಣ ನಾವು ಅಷ್ಟು ಮಂದಿಗೆ ಡ್ಯಾನ್ಸ್ ಕಲಿಸಿ ಅಬಿ ಡ್ಯಾನ್ಸರ್ ಆಗ್ತೀನಿ ಅಂದ್ರೆ ಒಂದು ಹಾಗೇ ವೀಡಿಯೋನು ನೋಡಿ ಡ್ಯಾನ್ಸ್ ಮಾಡ್ತೀನಿ ಟಿವಿಯಲ್ಲಿ ನೋಡಿ ಡ್ಯಾನ್ಸ್ ಮಾಡ್ತೀನಿ ಡ್ಯಾನ್ಸಲ್ಲಿ ಆಗ್ಬೇಕಂತ ನನಗೂ ಬಕ್ಕುಳ್ ಇಷ್ಟ ಅದ ಅಂದರೆ ಹಾಕ್ತಿನಿ ರಗ್ ನಾ ಬಿ ಸಣ್ಣ ಇದ್ದಾಗ ಗ ಡ್ಯಾನ್ಸ್ ಕ್ಲಾಸಿಗ್ ಅಚ್ ಹೋಗಿದ್ದೆ ಅಲ್ಲಿ ಡ್ಯಾನ್ಸ್ ಕ್ಲಾಸಿಗೆ ಹೋದಾಗ ಅವ ವಿಶಾಲ ಅಂತ ಡ್ಯಾನ್ಸರ್ ಇದಿನೋ ಅವನು ಸ ರಿ ಗ ಮ ಜಿ ಇದು ಡ್ಯಾನ್ಸ್ ಕರ್ನಾಟಕದಲ್ಲಿ ಹೋಗಿ ಬಂದಿದ್ದನು ಅವ ಅವ್ನು ಸೆಲಕ್ ನಾನು ಹೋಗಿ ಡ್ಯಾನ್ಸ್ ಕಲಿತೀನಿ ಅಂದರೆ ನಾ ಬಿ ಒನ್ ಡ್ಯಾನ್ಸರ್ ಆಗಬೇಕಂತ ಕಾಯ್ಸದು ನನಗೆ ಅಂದ್ರೆ ಆಗ್ತೀನಿ ನಾನು ನಾ ಬಿ ಡ್ಯಾನ್ಸರ್ ಆಗಿ ಮಾಡ್ತೀನಿ ನಾ ಬಿ ಮೊ ಡ್ಯಾನ್ಸ್ ಕಲಿತೀನಿ ಮುಂದೆ ನಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಡ್ಯಾನ್ಸ್ ಕಲಿಸ್ತೀನಿ ಅವರಿಗೂ ಡ್ಯಾನ್ಸರ್ ಮಾಡ್ತೀನಿ ನಮ್ಮ ಮಮ್ಮಿಗೆ ನಾ ಹೇಳಿನಿ ಡ್ಯಾನ್ಸ ಕ್ಲಾಸಿಗ್ ಹಾಕು ಮಮ್ಮಿ ಅಂತಂದ್ರೆ ನಮ್ಮ ಮಮ್ಮಿಯವರು ಹಾಕ್ಕಲ್ಲ ಆಗ್ಯಾರ ನನಗೆ ನಾನೇ ಡ್ಯಾನ್ಸ್ ಹಾಗೆ ಅಲ್ಲಿ ಟಿವಿಯಲ್ಲಿ ನೋಡಿ ರೀಲ್ಸ್ ಅಲ್ಲಿ ನೋಡಿ ಡ್ಯಾನ್ಸ್ ಹೊಡಿತೀನಿ ನಂಗೆ ಎಲ್ಲರು ಕೇಳ್ತಾರೆ ನೀ ಡ್ಯಾನ್ಸ್ ಡ್ಯಾನ್ಸ್ ಮಾಡತ್ತಲ್ಲ ಹೋಗಿ ಸರಿಯಾಗಿ ಕರೆಕ್ಟಾಗಿ ನಿಂಗೆ ಯಾರ್ಯಾರು ಡ್ಯಾನ್ಸ್ ಕ್ಲಾಸಿಗೆ ಸೇರು ಅಂತ ಒಸು ಮಂದಿ ಹೇಳ್ಯಾರಿ

ಒಟ್ಟು ಹಾಕ್ನು ನಮ್ಮ ಮನೆಯಲ್ಲಿ ಯಾರಾದರು ಹಾಕಿ ನೋಡಿದರೆ ನಾನು ಡ್ಯಾನ್ಸರ್ ಆಗೇ ಆಗ್ತೀನಿ ಪಕ್ಕಾ ಒಂದು ದಿವಸ ಡ್ಯಾನ್ಸ್ ಕ್ಲಾಸಿಗೆ ಹೋಗಿದ್ದೆ ನಾನು ಒಂದು ಮೂರು ತಿಂಗಳು ಡ್ಯಾನ್ಸ್ ಕ್ಲಾಸಿಗಿ ಹೋಗಿದ್ದೀನಿ ಅಲ್ಲಿ ನಮ್ಮ ವಿಶಾಲೂ ಡ್ಯಾನ್ಸರ್ ಅಂತ ಇದನ್ನ ತುಂಬ ಚೆನ್ನಾಗಿ ಡ್ಯಾನ್ಸ್ ಕಲಿಸ್ತಾನೆ ಅವನು ಅವನು ಓನೂ ಫ್ರೆಂಡ್ಸು ಬಿ ತುಂಬ ಸರಿಯಾಗಿ ಡ್ಯಾನ್ಸ್ ಹೊಡಿತಾರೆ ಓರ್ ನೋಡಿ ನನಗೆ ಬಿ ನಾ ಬಿ ಆ ಥರ ಡ್ಯಾನ್ಸ್ ಹೊಡಿಬೇಕಂತ ನಮ್ಮಲ್ಲಿ ನನ್ನ ಮೇಲೆ ಬಿ ಆಸೆ ಆಯಿತು ಅದಕ್ಕೋಸ್ಕರ ನಾವು ಬಿ ಡ್ಯಾನ್ಸರ್ ಆಗಬೇಕಂತ ನಮ್ಮಲ್ಲಿ ಬಿ ನಂಗೆ ಬಿ ಇದು ಆಗ್ಯದ ಆಗ್ತೀನಿ ಒಂದಲ್ಲ ಒಂದು ದಿವಸ ಡ್ಯಾನ್ಸರ ನಾ ಬಿ ಸ ರಿ ಗ ಮ ಡ್ಯಾನ್ಸ್ ಕರ್ನಾಟಕದಲ್ಲಿ ಹೋಗೇ ಹೋಗ್ತೀನಿ ನನ್ನ ಜೊತೆಯಲ್ಲಿದ್ದ ನನ್ನ ಫ್ರೆಂಡ್ಸುಗಳೆಲ್ಲ ಡ್ಯಾನ್ಸ್ ಕಲಿಸ್ತೀನಿ ನಾ ವಿನ್ನಾಗಿ ಡ್ಯಾನ್ಸರ್ ಆಗ್ತೀನಿ ಡ್ಯಾನ್ಸ್ ಅಂದರೆ ನಂಗೆ ತುಂಬ ಇಷ್ಟ ಇಷ್ಟ ಇಷ್ಟ